ಶಿಕ್ಷಣ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲು ಇವಾಗ ಒಂದು ಬಹುಮುಖ್ಯ ಅಂಗವಾಗಿರುತ್ತದೆ ಬಹುಮುಖ್ಯ ಭಾಗ ಅಂತಲೆ ಹೇಳ್ಬೋದು ಯಾಕೆಂದ್ರೆ ನಾವು ಇವಾಗ ಯಾವುದೇ ಶಿಕ್ಷಣ ಪಡಿಯದೇ ಇದ್ದರೆ ಅವ್ರಿಗೆ ಬೆಲೆಯೇ ಕೊಡಲ್ಲ ಇವಾಗಿನ ಜನ್ರೇಷನ್ ಆಗಿರ್ಬೋದು ಇವಾಗಿನ ಯುವಕರು ಅಥವಾ ಯುವತಿಯರು ಎಲ್ಲರೂ ಶಿಕ್ಷಣ ಪಡೆಯುವುದ್ರಿಂದ ಒಬ್ಬ ಶಿಕ್ಷಣ ಪಡೆದೇ ಪಡೆಯದೇ ಇರುವ ಅಶಿಕ್ಷಿತನಿಗೆ ಯಾವುದೇ ರೀತಿಯ ಬೆಲೆಗಳನ್ನು ಕೊಡುವುದಿಲ್ಲ ಯಾವ್ದಾದ್ರು ಇವಾಗ ಅಶಿಕ್ಷಿತರು ತುಂಬ ಕಳಕೊಳ್ತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಅಶಿಕ್ಷಿತರಿಗೆ ಸರಿಯಾಗಿ ಫೋನ್ಗಳ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಬರಲ್ಲ ನಾವೀಗ ಫೋನ್ಗಳನ್ನು ಯೂಸ್ ಮಾಡುವಾಗ ಎಲ್ಲಾದ್ರಲ್ಲು ಇಂಗ್ಲೀಷಲ್ಲೇ ಇರುತ್ತೆ ಅಥವಾ ಕನ್ನ ಕೆಲವೊಂದುಸಲ ನಾವು ಆ್ಯಪ್ ಸೆಟಪ್ ಮಾಡಿಕೊಳ್ಳೊದ್ರಿಂದಾಗಿ ಅದು ಕನ್ನಡ್ದಲ್ಲಿ ಕೂಡ ಬರುತ್ತೆ ಆದರೆ ಅದನ್ನು ಅಶಿಕ್ಷಿತರಿಗದನ್ನು ಓದಿ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರೋದರಿಂದ ಆಗದೇ ಇರೋದರಿಂದ ಅವರಿಗೆ ತುಂಬ ಕಷ್ಟ ಆಗುತ್ತದೆ ಅಶಿಕ್ಷಿತರು ಅದನ್ನು ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಗಳನ್ನು ಅದು ಓದಿ ಅರ್ಥ ಮಾಡಿಕೊಂಡರೆ ಅದಕ್ಕೆ ಅದು ಅವರಿಗೆ ಯಾ ಒಳ್ಳೆಯ ರೀತಿಯಲ್ಲಿ ಸುಲಭವಾಗುತ್ತದೆ ಇವಾಗ ಶಿಕ್ಷಿತರು ಶಿಕ್ಷಿತರು ಇರಬೌದು ಎಲ್ಲಿ ಯಾವುದೇ ಪ್ಲೇಸಲ್ಲಿ ಯಾವುದೇ ಜಾಗದಲ್ಲಿ ಪ್ರಪಂಚದ ಯಾವುದೇ ಮೂಲೆಲಿ ಬಿಟ್ಟರು ಅವ್ರು ಬರ್ಬೌದು ಯಾಕೆಂದ್ರೆ ಅವರು ಒಬ್ರೊಬ್ಬರತ್ರ ಮಾತಾಡಿಕೊಂಡು ಕೇಳಿಕೊಂಡು ಕೆಲವೊಂದು ಬೋರ್ಡ್ ಇರ್ಬೌದು ಇವಾಗ ಪ್ರತಿ ಒಂದು ಇವಾಗ ಯಾವುದಾದ್ರು ಯಾವುದಾದ್ರು ಟಿಕೇಟ್ ಮಾಡ್ಬೋದು ಟಿಕೇಟ್ ಮಾಡಿ ಟಿಕೇಟ್ ಮಾಡಲಿಕ್ಕಿರ್ಬೋದು ಎಲ್ಲದಕ್ಕೂ ಶಿಕ್ಷಣ ಬೇಕು ನಾವೀಗ ಬೇರೆ ದೇಶದಲ್ಲಿ ಯಾವುದಾದ್ರೂ ಅಪ್ಪಿ ತಪ್ಪಿ ನಾವೀಗ ಬೇರೆ ದೇಶಕ್ಕೆ ಹೋದ್ವಿ ಅದು ನಮಗೆ ಗೊತ್ತಿಲ್ಲದೇ ಬೇರೆ ದೇಶಕ್ಕೆ ಹೋದಾಗ ಯಾರು ಒಬ್ಬರೇ ಇದ್ದರು ಆವಾಗ ನಮಗೆ ಬೇರೆ ಏನು ಮಾಡಲಿಕ್ಕು ಅವಕಾಶ ಇಲ್ಲದೇ ಇರುವಾಗ ನಾವೇ ವಾಪಾಸ್ಸು ಬರಬೇಕು ನಮ್ಮ ಊರಿಗೆ ಅದು ಅಶಿಕ್ಷಿತರಿಗೆ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದ್ರೆ ಅವರಿಗೆ ಅಲ್ಲಿ ಭಾಷೆ ಬೇರೆ ಇರ್ತದೆ ಭಾಷೆ ಬೇರೆ ಇರ ಭಾಷೆ ಬೇರೆ ಇರೋದರಿಂದ ಅವರಿಗೆ ಅಲ್ಲಿ ಯಾವುದೇ ಯಾವ ಯಾರತ್ತಿರನು ಮಾತಾಡಲಿಕ್ಕೂ ಆಗಲ್ಲ ಅದೇ ರೀತಿ ಯಾರ ಜೊತೆ ಯಾರ ಸಹಾಯ ಕೂಡ ಪಡೆದುಕೊಳ್ಳಲು ತುಂಬ ಕಷ್ಟ ಆಗುತ್ತವೆ ನಮ್ಮ ಭಾಷೆಯವ್ರು ಸಿಕ್ಕಿದ್ದರೆ ಮಾತ್ರ ಮಾತಾಡಿಕೊಂಡಾದ್ರು ನಾವು ಅಲ್ಲಿಂದ ಬರ್ಬೌದು ಇಲ್ಲ ಅಂದ್ರೂ ನಮ್ಮ ಭಾಷೆಯವ್ರು ಅಲ್ಲ ಬೇರೆ ಭಾಷೆಯವ್ರು ಸಿಕ್ಕಿದರೆ ಬೇರೆ ಭಾಷೆಯವ್ರು ಜೊತೆ ನಾವು ಯಾವುದೇ ರೀತಿಯ ಮಾತುಕತೆ ನೆಡೆಸ್ಲಿಕ್ಕಾಗಲ್ಲ ಯಾಕೆಂದ್ರೆ ಅವರಿಗೆ ಯಾವುದೇ ರೀತಿ ಶಿಕ್ಷಣದ ಜ್ಞಾನ ಕೂಡ ಇರುವುದಿಲ್ಲ ಇವಾಗ ನನ್ನ ಅಜ್ಜ ಅಜ್ಜಿ ಅವ್ರೆಲ್ಲ ಅವರು ಕೂಡ ಅಶಿಕ್ಷಿತರು ಅವರು ಜೀವನ್ದಲ್ಲಿ ತುಂಬಾ ಕಳಕೊಳ್ತಾರಂತೆ ಹೇಳ್ಬೌದು ಅವರಿಗೆ ಯಾವುದೇ ಪತ್ರಿಕೆಗಳಾಗಿರ್ಬೌದು ಈ ಇವಾಗ ಯಾವುದೇ ಒಂದು ಯಾರೇ ಯಾರೇ ಮನೆಗೆ ಬಂದು ಯಾವುದೋ ಒಂದು ಪತ್ರಿಕೆ ಕೊಟ್ಟು ಅದರಿಂದ ಹಣ ಸಂಗ್ರಹಿಸುವ ಕಾರ್ಯಕ್ರಮ ಇರ್ಬೌದು ಅವ ಅವ್ರು ಮಾತ್ರ ಮನೆಯಲ್ಲಿದ್ದರೆ ಅವ್ರಿಗೆ ಏನು ಮಾಡಲಿಕ್ಕೂ ಏನು ಅದರಲ್ಲಿ ಏನಿದೆ ಆ ಪತ್ರದಲ್ಲಿ ಏನಿದೆ ಅದು ಯಾಕೆ ಹಣ ಸಂಗ್ರಹ ಮಾಡ್ತಿದ್ದಾರೆ ಯಾ ಅದುಯಾವ್ದರ ಬಗ್ಗೆಯೂ ಜ್ಞಾನವೇ ಇರುವುದಿಲ್ಲ ಅವರಿಗೆ ಅದೇ ರೀತಿ ಅದೇ ರೀತಿ ಇವಾಗ ಶಿಕ್ಷಣ ಪಡೆದ ಒಬ್ಬ ಒಬ್ಬರಿದ್ರು ಮನೆಯಲ್ಲಿ ಅದು ಯಾವುದೇ ಒಂದು ಯಾವುದೇ ಒಂದು ಆಗಿರ್ಬೌದು ಯಾವುದೇ ಒಂದು ಪತ್ರಿಕೆ ಆಗಿರ್ಬೌದು ಯಾವುದೇ ಒಂದು ಯಾವುದೇ ಇವಾಗ ಲಗ್ನಪತ್ರಿಕೆ ಆಗಿರ್ಬೌದು ಮದುವೆ ಮದುವೆ ಕಾಗದ ಅಥವಾ ಮ ಲಗ್ನಪತ್ರಿಕೆ ಕೊಡಲಿಕ್ಕೆ ಎಲ್ಲರು ಮನೆಗೆ ಬರ್ತಾರೆ ಅದೇ ಶಿಕ್ಷಿತರು ಅದನ್ನು ಓದಿ ಯಾರು ಹುಡುಗ ಯಾರು ಹುಡುಗಿ ಯಾರು ಅವ್ರ ಮನೆ ಎಲ್ಲಿ ಎಲ್ಲದನ್ನು ತಿಳಕೊಳ್ಬೌದು ಆದರೆ ಅಶಿಕ್ಷಿತರಿಗದು ಸಾಧ್ಯವಿಲ್ಲ ಇವಾಗ ನಮ್ಮನೆಯಲ್ಲಿ ನಾನು ಮನೆಯಲ್ಲಿದ್ದರೆ ನನ್ನ ಅಜ್ಜ ಅಜ್ಜಿ ಅಶಿಕ್ಷಿತರು ಯಾವುದೇ ಯಾವುದೇ ಒಂದು ಲಗ್ನಪತ್ರಿಕೆ ಮನೆಗೆ ಬಂದರು ಕೂಡ ನಾನೇ ಅವ್ರಿಗೆ ಅದನ್ನು ಓದಿ ಹೇಳಬೇಕು ಬಿಟ್ಟರೆ ಅವರಾಗೆ ಅದನ್ನು ಓದಿ ಅರ್ಥ ಮಾಡಿಕೊಳ್ಳೋಕೆ ಆಗ್ತಿಲ್ಲ ಅದು ಅವ್ರು ತುಂ ಅವರು ತುಂಬ ಜೀವನ್ದಲ್ಲಿ ಕಳಕೊಂಡಿದ್ದಾರೆ ಅಂತ ಹೇಳ್ಬೌದು ಇವಾಗ ಹೊರಗಡೆ ಹೋದಾಗ ಇವಾಗ ಎಲ್ಲ ಬಸ್ಸಿನ ಬೋರ್ಡು ಆಂಗ್ಲ ಭಾಷೆಯಲ್ಲಿರುತ್ತದೆ ಅಥವಾ ಕೆಲವೊಬ್ಬರು ಸ್ವಲ್ಪ ಕನ್ನಡ ಕನ್ನಡ ಮಾತ್ರ ಓದಿದವ್ರು ಇರ್ಬೌದು ಅವರಿಗು ಕೂಡ ತುಂಬ ಕಷ್ಟ ಆಗ ಕಷ್ಟ ಆಗ್ತದೆ ಕನ್ನಡ ಬರಲಿಲ್ಲ ಅಂದರೆ ಇಲ್ಲ ಯಾವ್ದಾದ್ರೂ ಒಂದು ಭಾಷೆ ಮಾತು ಬರಿಲಿಕ್ಕೆ ಓದಲಿಕ್ಕೆ ಬಂದರೆ ಬಂದರೆ ಮಾತ್ರ ಆ ಬಸ್ಸು ಯಾವ ಕಡೆ ಹೋಗುತ್ತೆ ಎಲ್ಲಿ ಹೋಗುತ್ತೆ ಅಂತ ಓದಲಿಕ್ಕಾಗತ್ತೆ ಇಲ್ಲಾಂದರೆ ನಾವು ಹೊರಗಡೆ ಹೋದಾಗ ಅದನ್ನು ಹೊರಗಡೆ ಹೋದಾಗ ಆ ಬಸ್ಸು ಎಲ್ಲಿ ಹೋಗುತ್ತೆ ಎಲ್ಲಿ ಬರತ್ತೇ ಅಂತ ಎಜ್ಯುಕೇಷನ್ನೇ ಶಿಕ್ಷಣ ಅನ್ನೋದು ಇದ್ದರೆ ನಾವು ಅದನ್ನು ಹುಡುಕಿ ಅದೇ ಬಸ್ಸಲ್ಲೆ ವಾಪಾಸ್ಸು ಮನೆಗೆ ಹೋಗ್ಬೌದು ಇಲ್ಲ ಬೇರೆ ರಾಜ್ಯಕ್ಕೆ ಹೋಗ್ಬೌದು ಬೇರೆ ದೇಶಕ್ಕೆ ಹೋಗ್ಬೌದು ಯಾವುದೇ ಆಗಿರ್ಬೌದು ಯಾವುದು ಸಾರಿಗೆ ವ್ಯವಸ್ಥೆ ಆಗಿರ್ಬೌದು ಪ್ರತಿ ಒಂದು ವಿಷಯಕ್ಕೂ ಶಿಕ್ಷಣ ಶಿಕ್ಷಣ ಅನ್ನೋದು ಬಹುಮುಖ್ಯ ಅದೇ ರೀತಿ ಅಶಿಕ್ಷಿತರನ್ನು ಆದಷ್ಟು ಬೇಗ ಮೋಸ ಮಾಡ್ಬೌದು ಯಾಕೆಂದ್ರೆ ಅವರಿಗೆ ಯಾವುದೇ ರೀತಿಯ ಆಮಂತ್ರಣಗಳನ್ನು ಓದಲಿಕ್ಕೆ ಓದಲಿಕ್ಕೆ ಬರಲ್ಲ ಅದೇ ರೀತಿ ಇವಾಗ ಹಳ್ಳಿಗಳಲ್ಲೆಲ್ಲ ಸಾಲ ಪಡೆದುಕೊಳ್ಳ ಕೊಳ್ಳಬೇಕಿದ್ರೆ ಜಾಮೀನು ಹಾಕಬೇಕು ಆವಾಗ ಜಾಮೀನು ಹಾಕಿದ ಹಾಕಬೇಕಾಗಿರೋ ವ್ಯಕ್ತಿ ಅವರಿಗೆ ಅಶಿಕ್ಷಿತರಾಗಿದ್ದರೆ ಅವರಿಗೆ ಯಾವುದೇ ಸಂಪೂರ್ಣ ಮಾಹಿತಿ ಅವರು ಕೊಡಲ್ಲ ಅವ್ರು ಜಸ್ಟ್ ನೀವು ಹಾಕಬೇಕು ಇಲ್ಲೊಂದು ಸಿಗ ಇಲ್ಲೊಂದು ಸಹಿ ಹಾಕಬೇಕು ಅಂತ ಹೇಳಿದ್ರೆ ಅವ್ರು ಹಾಕ್ತಾರೆ ಸಹಿ ಅಥವಾ ಹೆಬ್ಬೆಟ್ಟು ಏನಾದ್ರೂ ಏನಾದ್ರೂ ಒಂದು ಹಾಕ್ತಾರೆ ಅದೇ ಓದಿದವರಿಗೆ ನಾವು ಮೋಸ ಮಾಡಲಿಕ್ಕಾಗಲ್ಲ ಅದರಲ್ಲಿರೋ ಪ್ರತಿ ಒಂದು ವಿಷ್ಯವು ಶಿಕ್ಷಿತರಿಗೆ ಅದನ್ನು ಪ್ರತಿಯೊಂದು ವಿಷ್ಯವು ನಾವು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಾವು ಹೇಳಿ ಮಾಡ್ಬೌದು ಹೇಳಿ ಅವರು ಸಹಿ ಹಾಕ್ತಾರೆ ಪ್ರತಿ ಒಂದು ವಿಷ್ಯಯು ಅವ್ರು ಅವ್ರದು ತಿಳಕೊಂಡು ಸಹಿ ಹಾಕ್ತಾರೆ ಬಿಟ್ಟರೆ ಯಾವುದೇ ಒಂದು ವಿಷಯಕ್ಕು ಕಣ್ಣುಮುಚ್ಚಿ ಅವರಿಗೇನು ಗೊತ್ತಿಲ್ಲದೆ ಸಹಿ ಹಾಕಲ್ಲ ಆದರೆ ಅಶಿಕ್ಷಿತರು ನಾವು ಅವರು ಹೇಳಿದ್ದನ್ನೇ ನಂಬಿ ಸಹಿ ಹಾಕುವ ಸಾಧ್ಯತೆಗಳು ತುಂಬ ಇರುತ್ತದೆ ಅದಕ್ಕೋಸ್ಕರ ಶಿಕ್ಷ ಶಿಕ್ಷಣ ಪಡೆದು ಬದುಕಿನೊಂದು ಬಹುಮುಖ್ಯ ಅಂಗವಾಗಿರುತ್ತದೆ ಅಶಿಕ್ಷಿತರು ಬದುಕಿನಲ್ಲಿ ತುಂಬ ಅಂದರೆ ತುಂಬ ಅಂದರೆ ತುಂಬ ಸಂಗತಿಗಳನ್ನು ಕಳೆದುಕೊಳ್ಳುತ್ತಾರೆ